ನಾವು ಬೆಳಿಗ್ಗೆ ಎದ್ದ ತಕ್ಷಣ ಹೋಗಿ ಮೊದಲು ಒಂದು ಗ್ಲಾಸ್ ನೀರನ್ನು ಕುಡಿಯುತ್ತೇವೆ ನಂತರ ನಿತ್ಯಕರ್ಮವನ್ನು ಮಾಡಿಕೊಂಡು ಅದಾದ ಮೇಲೆ ಹೋಗಿ ಜಾಗಿಂಗ್ ಮಾಡಲು ಹೊ ಜಾಗಿಂಗ್ ಮಾಡಲು ಹೋದಾಗ ಅಲ್ಲಿ ನಿಧಾನವಾಗಿ ವ್ಯಾಯಾಮವನ್ನು ಮಾಡುತ್ತೇನೆ ನಂತರ ಅಲ್ಲಿ ಸ್ವಲ್ಪ ಹೊತ್ತು ಬಿಟ್ಟು ಧ್ಯಾನವನ್ನು ಮಾಡುತ್ತೇನೆ ಧ್ಯಾನವನ್ನು ಮಾಡಿದ ನಂತರ ಸ್ವಲ್ಪ ಹೊತ್ತು ಬಿಟ್ಟು ರನ್ನಿಂಗ್ ಮಾಡುತ್ತೇನೆ ರನ್ನಿಂಗ್ ಮಾಡಿದ ನಂತರ ಬಂದು ಒಳ್ಳೆಯ ರೀತಿ ಇದನ್ನ ಸಿಗುತ್ತೆ ಒಳ್ಳೆಯ ರೀತಿ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಮೊದಲಿಂದನೂ ನನ್ನ ದೇಹವನ್ನು ಒಳ್ಳೆಯ ಇದ್ನ ಕಟ್ಟುಮಸ್ತಾಗಿ ಇಟ್ಟುಕೊಂಡಿದ್ದೇನೆ ಮತ್ತು ಇದರ ಇದರ ಜಾಗಿಂಗ್ ರೀತಿಯ ಚಿಕ್ಕಪುಟ್ಟ ಚಟುವಟಿಕೆಗಳು ಅಂದರೆ ಎಕ್ಸಸೈಜು ಅವಾಗವಾಗ ಎಕ್ಸಸೈಜ್ ಮಾಡ್ತೇನೆ ಮತ್ತು ರನ್ನಿಂಗ್ ಮಾಡ್ತೇನೆ ನಾವು ನಾವಾದರೂ ಅಲ್ಲಿ ರನ್ನಿಂಗ್ ಗಿನ್ನಿಂಗ್ ಮಾಡ್ತಿದ್ವಿ ಇವಾಗ ಚಿಕ್ಕಪುಟ್ಟ ಹುಡುಗರಿದ್ದಾರೆ ಅವರು ಮೊಬೈಲ್ನಲ್ಲಿ ತೊಡಗಿ ತೊಡಗಿಸಿಕೊಂಡಿದ್ದಾರೆ ಅವರು ರನ್ನಿಂಗ್ ಮಾಡುವುದಿಲ್ಲ ಧ್ಯಾನ ಮತ್ತು ಧ್ಯ ರನ್ನಿಂಗ್ ಅಥವಾ ಧ್ಯಾನ ಜಾಗಿಂಗ್ ಇವೆಲ್ಲವನ್ನು ಮರೆತುಕೊಂಡು ಬರೇ ಮೊಬೈಲಿನಲ್ಲಿ ತೊಡಗಿಕೊಂಡಿದ್ದಾರೆ ಇದರಿಂದ ನಾವು ಏನೇ ತೆಗೆದುಕೊಳ್ಳಬೇಕೆಂದರೆ ದೇಹವನ್ನು ಕಟ್ಟುಮಸ್ತಾಗಿ ಇಟ್ಟುಕೊಳ್ಳಲು ಮತ್ತು ಆರೋಗ್ಯವನ್ನು ಚೆನ್ನಾಗಿ ನೋಡಿಕೊಳ್ಳಲು ನಾವು ದಿನನಿತ್ಯವಾಗಿ ಜಾಗಿಂಗ್ ರನ್ನಿಂಗ್ ಧ್ಯಾನ ಮತ್ತು ವ್ಯಾಯಾಮಗಳನ್ನು ಮಾಡುತ್ತಾ ಇರಬೇಕು ಇಲ್ಲವಾದಲ್ಲಿ ನಮ್ಮ ಆರೋಗ್ಯವು ಹದಗೆಡುತ್ತದೆ ಹದಗೆಟ್ಟರೆ ಮತ್ತೆ ಆಸ್ಪತ್ರೆಯ ಚಿಕಿತ್ಸೆ ಅಂತ ಹೋಗಬೇಕಾಗುತ್ತದೆ ಅದಕ್ಕಾಗಿ ನಾವು ದಿನನಿತ್ಯವಾಗಿ ಅದಕ್ಕಾಗಿ ನಾವು ದಿನನಿತ್ಯವಾಗಿ ವ್ಯಾಯಾಮ ರನ್ನಿಂಗು ಜಾಗಿಂಗು ಮಾಡ್ತಾ ಇದ್ದರೆ ನಮ್ಮ ದೇಹವು ಒಳ್ಳೆಯ ರೀತಿಯಿಂದ ಒಳ್ಳೆಯ ರೀತಿಯಿಂದ ಕಟ್ಟುಮಸ್ತಾಗಿ ಇರುತ್ತದೆ ಒಳ್ಳೆಯ ಊಟ ಒಳ್ಳೆಯ ಊಟಗಳನ್ನು ಮಾಡಬೇಕು ಮತ್ತು ರನ್ನಿಂಗು ಜಾಗಿಂಗು ರೀತಿಯ ಚಿಕ್ಕಪುಟ್ಟ ಇವುಗಳನ್ನೆಲ್ಲ ಮಾಡ್ತನೇ ಇರಬೇಕು ಮಾಡಿಲ್ಲ ಅಂದರೆ ಮಾಡಿಲ್ಲ ಅಂದರೆ ಅದೇನೋ ಸರಿಯೇ ಆಗೋಲ್ಲ ದಿನನಿತ್ಯವಾಗಿ ಅದು ದಿನನಿತ್ಯವಾಗಿ ನಂಗೆ ಪ್ರಾಕ್ಟೀಸ್ ಆಗಿಬಿಟ್ಟಿದೆ ಅವಾಗಿಂದನೂ ಮಾಡ್ಕಂ ಮಾಡ್ಕೋತ ಬಂದುಬಿಟ್ಟಿದ್ದೀನಿ ಜಾಗಿಂಗು ರನ್ನಿಂಗು ಮತ್ತು ಸ್ವಿಮ್ಮಿಂಗಾಯಿತು ರನ್ನಿಂಗು ಧ್ಯಾನ ವ್ಯಾಯಾಮ ಇವೆಲ್ಲ ಚೆನ್ನಾಗಿ ಮಾಡ್ತಾ ಬಂದಿದ್ದೇನೆ ಅದಕ್ಕಾಗಿ ನಾನು ಚೆನ್ನಾಗಿದ್ದೇನೆ ದೇಹವನ್ನು ಒಳ್ಳೆಯ ಕಟ್ಟುಮಸ್ತಾಗಿ ಇಟ್ಟುಕೊಂಡಿದ್ದೇನೆ ಮತ್ತು ಇವಾಗಿನ ಮಕ್ಳ ಬಗ್ಗೆ ಹೇಳಬೇಕಂದ್ರೆ ಅದಂತೂ ಹೇಳದೇ ಇದ್ದರೆ ಬೆಸ್ಟ್ ಅನ್ನಿಸುತ್ತೆ ಏಕೆಂದರೆ ಅವರು ಬರೇ ಮೊಬೈಲ್ನಲ್ಲೇ ತೊಡಗಿಕೊಂಡುಬಿಟ್ಟಿದ್ದಾರೆ ಮೊಬೈಲ್ ಬಿಟ್ಟು ಬರೋದೇ ಇಲ್ಲ ಅವರು ಚೆನ್ನಾಗಿ ಸ್ವಿಮ್ ಮಾಡಬೇಕು ಓಡಬೇಕು ಜಾಗಿಂಗ್ ಮಾಡಬೇಕು ಬೆಳಿಗ್ಗೆನೇ ಬೇಗನೆ ಏಳಬೇಕು ಬೆಳಿಗ್ಗೆ ಎದ್ದರೆ ಮೈಂಡೆಲ್ಲ ಪ್ರೆಶ್ಶಾಗಿರುತ್ತೆ ಹೆಲ್ದಿಯಾಗಿರ್ತೀವಿ ಬೆಳಿಗ್ಗೆ ಎದ್ಬಿಟ್ಟು ನೀರು ಕುಡಿಯಬೇಕು ಒಳ್ಳೆಯ ರೀತಿಯಿಂದ ಇರಬೇಕು ಮತ್ತು ಈಗಿನ ಮಕ್ಳಂತೂ ಏನೇನೂ ಮಾಡೋದೇ ಇಲ್ಲ ಅವ್ರ ಬಗ್ಗೆ ಹೇಳಬೇಕಂದ್ರೆ ಮಾತೇ ಬರೋದಿಲ್ಲ ಸುಮ್ಮನೆ ಅವರು ಬರೇ ಮೊಬೈಲು ಮೊಬೈಲು ಮೊಬೈಲ್ ಮೊಬೈಲ್ ಬಿಟ್ಟರೆ ಅವರಿಗೆ ಪ್ರಪಂಚನೇ ಇಲ್ಲದ ರೀತಿ ಆಗಿಬಿಟ್ಟಿದೆ